ನಾವು ಯಾವ ಬೆಳೆಯನ್ನು ಯಾವಾಗ ನಾಟಿ ಮಾಡಬೇಕಾದ್ರೆ ಹೇಗೆ ನಿರ್ಧರಿಸುತ್ತೇವೆ ಎಂದರೆ ನಾವು ಒಂದು ಬೆಳೆಯನ್ನು ನಾಟಬೇಕಾದರೆ ಅವು ಆ ಆ ಕಾಲದಲ್ಲಿ ಈ ಬೆಳೆ ಆ ಕಾಲದಲ್ಲಿ ನಾವು ಉಳುಮೆ ಮಾಡಿದರೆ ಬೆಳೆಗಳನ್ನು ಬೆಳೆಸಿದರೆ ಮಾತ್ರ ಅವು ಚೆನ್ನಾಗಿ ಬರುತ್ತದೆ ನಾವು ಯಾವಾಗ ಅಂದರೆ ಆವಾಗ ಬೆಳೆಗಳನ್ನು ಇಟ್ಟರೆ ಅವು ನೀಟಾಗಿ ಬರುವುದಿಲ್ಲ ಅವು ಚೆನ್ನಾಗಿ ಕೂಡ ಇರುವುದಿಲ್ಲ ವೇಸ್ಟ್ ಆಗ್ತವೆ ಆ ಬೆಳೆಗಳನ್ನು ನಾವು ಯಾವಾಗ ನಾಟಬೇಕು ಯಾವ ವಾಚಿಯ ಕಾಲವೋ ಅಥ್ವಾ ಏನು ಕಾಲವೋ ಆಗ ಅದರಲ್ಲಿ ಏನು ನಾಟಬೇಕು ಯಾವ ಕಾಲದಲ್ಲಿ ಯಾವ ನಾಟಬೇಕು ಅನ್ನೋದು ತಿಳಿದಿದ್ದರೆ ಮಾತ್ರ ನಾವು ಬೆಳೆಗಳನ್ನು ಬೆಳೆಯೋಕೆ ಸಾಧ್ಯ ಆ ಕಾಲದಲ್ಲಿ ನಾವು ಆ ಬೆಳೆ ಈವಾಗ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಬೆಳೆ ನಾಟಬೇಕು ಅಂತ ಇದ್ದರೆ ಆ ಕಾಲದಲ್ಲಿ ನಾವು ನಾಟಬೇಕು ಆ ಕಾಲ್ದಲ್ಲಿ ತಗೊಂಡೋಗಿ ಈ ಕಾಲ್ದಾಗ ನಾಟಿ ಅದನ್ನೆಲ್ಲ ಮಾಡಿದ್ರೆ ನೀಟಾಗಿ ಬೆಳಿ ಬೆಳಿಯೋಲ್ಲ ಅದಕ್ಕೋಸ್ಕರ ನಾವು ಆ ನಾವು ಯಾವಾಗ ಬೆಳೀಬೇಕು ಅಂತ ನಿರ್ಧರಿಸಿಕೊಳ್ಳಬೇಕು ಅದಕ್ಕೋಸ್ಕರ ನಾವು ಬೇಸಗೆ ಕಾಲ್ದಲ್ಲಿ ಬೆಳೆಯೋದನ್ನು ಮಳೆ ಕಾಲ್ದಲ್ಲಿ ಬೆಳೆಯೋಕಾಗಲ್ಲ ವಾರ್ಷಿಕ ಬೆಳೆ ಮತ್ತೆ ಯಾ ಇನ್ನು ಯಾವ ಬೆಳೆ ಇರ್ತವೆ ಅವಕ್ಕೋಸ್ಕರ ನಾವು